ನನ್ನ ಹೆಸ್ರು ಸುಪ್ರೀತ್ ಕುಮಾರ್ ಅಂತ ನಾನು ಜಾಸ್ತಿ ಖುಷಿ ಆಗೋದು ಯಾವಾಗಲೂ ನನ್ನ ಟೈಮನ್ನ ನನ್ನ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿದಾಗ ಯಾವಾಗಲೂ ನಮ್ಮ ತಂದೆ ಕೆಲ್ಸಕ್ಕೆ ಹೋಗಿ ಬಂದು ತದನಂತರ ಸಾಯಂಕಾಲ ಆಯಿತು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಅವ್ರ ಜೊತೆ ಮಾತಾಡಿದರೆ ನನಗಂತು ಫುಲ್ ಖುಷಿ ಅಂದರೆ ತುಂಬ ಖುಷಿ ಆಗುತ್ತೆ ಮತ್ತು ನಮ್ಮ ತಾಯಿ ಬಗ್ಗೆ ಹೇಳ್ಬೇಕು ಅಂತ್ಹೇಳಿದ್ರೆ ನಮ್ಮ ತಾಯಿ ಅಡುಗೆಯನ್ನಂತು ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರತಿದಿನ ಅಡಿಗೆ ಮಾಡುದಕ್ಕೆ ಮುಂಚೇಯು ಏನು ಅಡಿಗೆ ಮಾಡಲಪ್ಪ ಅಂತ ಕೇಳ್ತಾರೆ ನಾನು ಇದನ್ನು ಮಾಡಿ ಅದನ್ನು ಮಾಡಿ ಅದನ್ನು ಮಾಡಿ ಅದು ಬೇಡ ಇದನ್ನು ಮಾಡಿ ಅಂತ ಹೇಳ್ತಾರೆ ಅದನ್ನೇ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಮತ್ತು ನಮ್ಮಜ್ಜಿ ನಮ್ಮಜ್ಜಿ ಯಾವಾಗ್ಲು ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂದರೆ ಸ್ಕೂಲ್ಗೆ ಹೋಗಿದ್ದು ಕಾಲೇಜಿಗೆ ಹೋಗಿದ್ದು ಬಂದ ತಕ್ಷಣ ಬ ಈಗ ಬಂದಪ್ಪಾ ಊಟ ಮಾಡ್ದಪ್ಪಾ ತಿಂಡಿ ಮಾಡ್ದಪ್ಪಾ ಅಂತ ಹಾಗೇ ಹೀಗೆ ಅಂತ ಏನಾದ್ರೂ ಕೇಳ್ತಾ ಇರ್ತಾರೆ ನಮ್ಮ ತಾತನು ಕೂಡ ಹಾಗೇನೇ ತಾತ ತಾತ ತೋಟ್ಕೆ ಹೋಗಿದ್ ಬಂದು ಸಾಯಂಕಾಲ ಸಿಕ್ಕಿದಾಗಲೆಲ್ಲ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಕಾಲೇಜ್ಗೆ ಹೋಗಿದ್ಯ ಏನು ಮಾಡಿದ್ರೂ ನಿಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಾ ಹಾಗ್ ಮಾಡ್ದಾ ಹೀಗೆ ಮಾಡ್ದಾ ಅಂತ ಎಲ್ಲ ಫುಲ್ ಕೇಳ್ತಾ ಇರ್ತಾರೆ ಮತ್ತೆ ನನ್ನ ತಮ್ಮ ನನ್ನ ತಮ್ಮನು ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾನೆ ಮತ್ತು ಅವನು ಅಕಾಡಮಿಕ್ಸ್ಸಲ್ಲಿ ತುಂಬ ಚೆನ್ನಾಗಿದ್ದಾನೆ ಮತ್ತೆ ನನ್ನ ತಮ್ಮ ಲಾಸ್ಟ್ ಇಯರು ಸೆಕೆಂಡ್ ಕ್ಲಾಸ್ಸಲ್ಲಿ ಓದ್ತಾಯಿದ್ದ ಈ ಇಯರು ಲಾಸ್ಟ್ ವೀಕ್ ತಾನೇ ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ರು ಆಗ ಪೇರೆಂಟ್ಸ್ ಮೀಟಿಂಗೆ ನಾನು ನಮ್ಮಪ್ಪ ಮತ್ತು ನಮ್ಮ ತಾಯಿ ಮೂರು ಜನರು ಹೋಗಿದ್ವಿ ಆಗ ಟೀಚರ್ಸ್ ಹೇಳ್ತಾಯಿದ್ರು ನಿಮ್ಮ ಹುಡ್ಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಇರೋ ಟಾಪರ್ ಟಾಪರ್ ಲೆವೆಲ್ ಓದ್ತಾ ಇದ್ದಾನೆ ಅಂತ ಹೇಳ್ತಾಯಿದ್ರು ಆಗ ಅದನ್ನು ಕೇಳಿ ನನಗಂತು ತುಂಬಾ ಸಂತೋಷ ಆಯಿತು ಹೌದಾ ಹೀಗೇನ ಇನ್ನು ಚೆನ್ನಾಗಿ ಓದಲಿ ಅಂತ ನನ್ನ ತಮ್ಮಗೆ ಹೇಳ್ಬಿಟ್ ಬಂದ್ವಿ ನನ್ನ ತಮ್ಮ ನಾನಂತು ತುಂಬ ತರಲೆಗಳು ಯಾವಾಗಲೂ ಫುಲ್ಲು ಜಗಳ ಮಾಡ್ತಾ ಇರ್ತೀವಿ ಆದ್ರು ತುಂಬ ತುಂಬ ಚೆನ್ನಾಗಿ ನೋಡ್ಕೋತ ಇರ್ತೀವಿ ನಂಗೇನಾದ್ರೂ ಬೇಜಾರು ಆಯಿತು ಅಂದರೆ ಅವ್ನು ಬಂದು ಕಂಪ್ನಿ ಕೊಡ್ತಾನೆ ಅವ್ನಿಗೇನಾದ್ರು ಬೇಜಾರು ಆಯಿತು ಅಂದರೆ ನಾನೋಗಿ ಕಂಪ್ನಿ ಕೊಡ್ತಾ ಇರ್ತೀನಿ ಮತ್ತೆ ಮತ್ತು ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಅಂದರೆ ನನ್ಗೆ ತುಂಬ ಇಷ್ಟ ಅದರಲ್ಲೂ ವಿಕಾಸ್ ಶಿವ ಪ್ರಸಾದ್ ಮತ್ತು ಕಿಶನ್ ನಿರಂಜನ್ ಸಂದೀಪ್ ಪ್ರಜ್ವಲ್ ಇವರೆಲ್ಲರು ನನ್ನ ಬೆಸ್ಟ್ ಫ್ರೆಂಡ್ಸ್ ನಾ ಯಾವಾಗಲು ಆಲ್ಮೋಸ್ಟ್ ನನ್ನ ಕಾಲೇಜಲ್ಲಿ ಇರೋ ಟೈಮನ್ನೆಲ್ಲ ಇವ್ರ ಜೊತೆಲೆ ಸ್ಪೆಂಡ್ ಮಾಡೋದು ಮತ್ತು ಯಾವಾಗಲು ನಾವು ಕಾಲೇಜಲ್ಲಿದ್ದಾಗ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತಾಯಿದ್ವಿ ಹೊರ್ಗಡೆ ಚೌಟ್ರಿ ಇರೋದು ಯಾವಾಗಲು ಅಲ್ಲಿ ಕದ್ದು ಕದ್ದು ಹೋಗ್ ಊಟ ಮಾಡ್ಕೊಂಡು ಬರ್ತಾಯಿದ್ವಿ ಮತ್ತೆ ಮತ್ತೆ ಮತ್ತೆ ಅಂದರೆ ಮತ್ತೆ ನಾನು ನನ್ನ ಫ್ರೆಂಡ್ಸ್ ತುಂಬಾ ಏನು ತರಲೆಗಳು ಯಾವಾಗಲೂ ನಾವಿದ್ದಿದ್ದು ಆಸ್ಟೆಲಲ್ಲಿ ಸೊ ನಾವು ಆಸ್ಟೆಲಲ್ಲಿ ಇದ್ದಿದ್ದರಿಂದ ನಾವು ನಮ್ಮ ಟೈಮನ್ನ ಯಾವಾಗಲೂ ಆಸ್ಟ್ಲು ಮತ್ತು ಕಾಲೇಜು ಅಕ್ಕ ಪಕ್ಕದಲ್ಲಿ ಇರೋದು ಸೊ ನಾವು ರಾತ್ರೋ ರಾತ್ರಿ ಆಸ್ಟ್ಲಿಂದ ಹೊರಗಡೆ ಹೋಗಿ ಕಾಲೇಜಲ್ಲಿ ಹೋಗಿ ಮೂವಿ ನೋಡಿ ಮೂವೀಸೆಲ್ಲ ನೋಡ್ತಾಯಿದ್ವಿ ಸೊ ಅದೇ ನನಗೆ ತುಂಬ ಖುಷಿ ಕೊಡುತ್ತೆ ಯಾವಾಗಾದ್ರೂ ನಾನು ನೆನ್ಸ್ಕೊಂಡ್ರೆ ಆವಾಗೆಲ್ಲ ನಗು ಬರ್ತಾ ಇರುತ್ತೆ ಮತ್ತೆ ನನ್ನ ಫ್ರೆಂಡ್ಸ್ ನಿರಂಜನ್ ಅಂತ ಅವನು ಒಂಥರ ಫುಲ್ ಪಂಟ್ರು ಓದುವುದ್ರಲ್ಲೆಲ್ಲ ಮತ್ತು ವಿಕಾಸ್ ಅವನು ಸ್ಪೋರ್ಟ್ಸಲ್ಲಂತು ಫುಲ್ಲು ಫೇಮಸ್ಸು ಸ್ಪೋರ್ಟ್ಸ್ ಆಡೋದು ಅಂದರೆ ಪಂಚಪ್ರಾಣ ಬೇಕಾದರೆ ಓದೋದನ್ನು ಬಿಟ್ಬುಟ್ಟು ಸ್ಪೋರ್ಟ್ಸ್ ಆಡೋ ಅಂತ ಹೇಳಿದ್ರು ಕೂಡ ಎನಿ ಟೈಮು ಮತ್ತು ಶಿವ ಪ್ರಸಾದ್ ಅಂತ ಹೇಳ್ತಾನೆ ಅವ್ನು ಆಫ್ ಆ್ಯಂಡ್ ಆಫು ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಓದೋ ಟೈಮಲ್ಲಿ ಓದ್ಕೊತಿರ್ತಾನೆ ಆಟದ ಟೈಮಲ್ಲಿ ಆಟ ಆಡ್ತಾ ಇರ್ತಾನೆ ಕಿಶನ್ ಕಿಶನ್ ಅವನು ಕೂಡ ಆಟದಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅವನಿಗೆ ಅವ್ನು ರೋಹಿತ್ ಶರ್ಮನ ಫ್ಯಾನು ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ ಮತ್ತೆ